ಭಾರತದ ಫ್ಯಾಷನ್ ಬದಲಾಗಿವೆ ಮೊದಲಿನಂತಿದೆ ಮೊದಲಿನಂತಾದಿಲ್ಲ ಮೊದಲು ಬಟ್ಟೆಯನ್ನು ಮಗ್ಗದಿಂದ ನೇಯುತ್ತಿದ್ದರು ಅದನ್ನು ಉಡುಗೆ ತೊಡುಗೆಗಳು ಭಾಳಷ್ಟು ಸೊಗಸಾಗಿದ್ದವು ಹಾಗೂ ಪಾಶ್ಚ್ಯಾತ್ಯ ಬ ಫ್ಯಾಷನ್ ಬಟ್ಟೆಗಳು ಭಾರತದ ಮೇಲೆ ಅಬಿಪ ಪ್ರಭಾವವನ್ನು ಬೀರಿದೆ ಹೇಗೆಂದರೆ ಇವುಗಳು ಉಡಲು ತೊ ಉಡುತೊಡದ ಉಡುಗೆ ತೊಡುಗೆಗಳಿಗೆ ಭಾಳಷ್ಟು ಸುಲಭವಾಗಿದೆ ಹಾಗೂ ಈ ಬಟ್ಟೆಗಳು ಮಾ ಮ್ಯಾನುಫ್ಯಾಕ್ಚರ್ ಮಾಡಲು ತುಂಬ ಸಮಯ ತೆಗೆದುಕೊಳ್ಳುವುದಿಲ್ಲ ಹಾಗೂ ಇದನ್ನು ನಾನು ತುಂಬ ಇಷ್ಟಪಡುತ್ತೇನೆ ಇವುಗಳಲ್ಲಿ ನಾನು ಬಟ್ಟೆಗಳನ್ನು ಖರೀದಿಸುವುದೆಂದರೆ ಜಿಯೋ ಮಾರ್ಟ್ ಹಾಗೂ ಟ್ರೆಂಡ್ಸ್ನಲ್ಲಿ ಖರೀದಿಸುತ್ತೇನೆ